ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ಮೂರು ಒಂದು ಲಕ್ಷದ ಐವತ್ತಾರು ಸಾವಿರದ ಏಳುನೂರ ತೊಂಬತ್ತಾರು ಏಳು ಲಕ್ಷದ ಇಪ್ಪತ್ಮೂರು ಸಾವಿರದ ಆರುನೂರ ಐವತ್ನಾಲ್ಕು ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಅರವತ್ಮೂರು ಎಪ್ಪತ್ತೆರಡು ಸಾವಿರದ ಒಂಬತ್ತು ನೂರ ಎಂಬತ್ನಾಲ್ಕು